ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಹದಿಮೂರು ಹನ್ನೆರಡು ನವೆಂಬರ್ ಎರಡು ಸಾವಿರದ ಹದಿನೈದು ಹತ್ತು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ಎಂಬತ್ತೇಳು ಹತ್ತೊಂಬತ್ತು ಮೇ ಎರಡು ಸಾವಿರ